ನಮಸ್ಕಾರ ನನ್ನ ಹೆಸ್ರು ಮಂಜು ಅಂತ ನಿಮ್ಮ ದೂರವಾಣಿ ಸಂಖ್ಯೆನ ರಾಜು ಅನ್ನೋರು ಕೊಟ್ಟರು ನಾನು ಏಕೆ ನಿಮಗೆ ಕರೆ ಮಾಡಿದೆ ಅಂದರೆ ಒಂದು ಅಥವಾ ಎರಡು ದಿನಗಳ ಕಾಲ ಕಿರು ಪ್ರವಾಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲಿಗೆ ಅಂದರೆ ಜೋಗ್ ಫಾಲ್ಸ್ ಸಿಗಂಧೂರು ಧರ್ಮಸ್ಥಳ ಮುರುಡೇಶ್ವರ ಹಾಗೆಯೇ ಇನ್ನೂ ಮುಂತಾದ ಕೆಲ ಜಾಗಗಳಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ನಾವು ಎಷ್ಟು ಜನ ಬರ್ತೀವಿ ಅಂದರೆ ನಾನು ಮತ್ತೆ ನನ್ನ ಸ್ನೇಹಿತರು ಮೂರು ಅಥ್ವಾ ನಾಲ್ಕು ಜನ ಬರ್ತಾಯಿದ್ದೀವಿ ನಮ್ಮ ವಿಳಾಸ ಅಂದರೆ ಚಿತ್ರದುರ್ಗ ಚಳ್ಳಕೆರೆ ಗೇಟ್ ಐ ಡಿ ಪಿ ಲ್ಯಾವಿಟ್ ಹನ್ನೊಂದನೇ ಕ್ರಾಸ್ ಅಲ್ಲಿ ನಮ್ಮ ಮನೆ ಇರೋದು ಪ್ರಯಾಣದ ಸಮಯ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಂದ ಬಿಟ್ಟು ಜೋಗ್ ಫಾಲ್ಸಿಗೆ ಹೋಗಿ ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಸಿಗಂಧೂರು ನೋಡಿಕೊಂಡು ಸಿಗಂಧೂರನ್ನು ನೋಡಿದ ತಕ್ಷಣ ಅಗೆ ಅಲ್ಲಿರುವ ಸುತ್ತಮುತ್ತ ಕೆಲವೊಂದು ಜಾಗಗಳನ್ನ ನೋಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡು ಅಲ್ಲಿಂದ ತಿರ್ಗ ಬೆಳಗ್ಗೆ ಧರ್ಮಸ್ಥಳಕ್ಕೋಗಿ ಹಾಗೆ ಅಲ್ಲಿದ್ದ ಮುರುಡೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಈ ಥರ ಪ್ರತಿ ಒಂದು ಜಾಗನೂ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಆ ಸಮಯಕ್ಕೆ ತಕ್ಕಂತೆ ಪ್ರತಿ ಒಂದು ಜಾಗವೂ ನೋಡಿಕೊಂಡು ಮತ್ತೆ ಅವತ್ತು ರಾತ್ರಿಯೇ ನಮ್ಮನ್ನು ನೀವು ವಾಪಸ್ ಕರ್ಕೊಂಡ್ಬರ್ಬೇಕು ಯಾವ ದಿನಾಂಕ ಅಂದರೆ ಐದು ಎರಡು ಎರ್ಡು ಸಾವ್ರ್ದ ಇಪ್ಪತ್ತ್ನಾಲ್ಕು ಗುರುವಾರ ಮತ್ತೆ ಶುಕ್ರವಾರ ಅಂದರೆ ಐದು ಆರನೇ ತಾರೀಕು ಈ ಎರಡು ದಿನ ನಮಗೆ ನಿಮ್ಮ ಗಾಡಿಯ ಅವಶ್ಯಕತೆಯಿದೆ ಹಾಗೂ ಅವತ್ತಿಗೆ ಎಷ್ಟಾಗುತ್ತೆ ಏನು ಅದರ ವೇತನ ಆಗಲಿ ಪ್ರತಿ ಒಂದು ನೀವು ನಿಖರ ಮಾಡಿದರೆ ನಾವೂ ಅದನ್ನು ಬುಕ್ ಮಾಡ್ತೀವಿ ಇದನ್ನು ಹೇಳಬೇಕಂತಲೇ ಕಾಲ್ ಮಾಡಿದೆ ಮಾತಾಡಿದ್ದೀನಿ ಅವತ್ತು ನಮಗೆ ಗಾಡಿ ಕಳಿಸ್ಕೊಡಿ ಬೆಳಗ್ಗೆ ಆರು ಗಂಟೆಗೆ ಬಂದು ಅವರಿಗೆ ಕರೆ ಮಾಡೋಕ್ಕೇಳಿ ನಾವೇ ಬಂದು ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ